ಹಲೋ ನಮಗೆ ಒಳ್ಳೆಯ ರೀತಿಯ ಇದು ಆಸ್ಪಿಟಲ್ ಎಲ್ಲ ಉಂಟು ಮತ್ತು ಆಸ್ಪಿಟಲ್ ಕ್ಲೀನಿಂಕ್ಕಿಗೆ ಹತ್ತಿರ ಉಂಟು ಮತ್ತು ಇದು ಕೊರೋನ ಟೈಮ್ ಆದರೆ ಸ್ವಲ್ಪ ಕಷ್ಟ ಆಗಿದೆ ಈಗ ಕ್ಲಿನಿಕ್ ಅವರು ಇದು ಮಾಡಲಿಲ್ಲ ಮತ್ತು ಆಸ್ಪಿಟಲ್ಗೆ ಹೋಗ್ಬೇಕಿತ್ತು ಆಸ್ಪಿಟ್ಲ್ಕ್ಕೆ ಹತ್ತಿರ ಆಸ್ಪಿಟಲ್ ಕ್ಲೀನಿಂಗ್ ಮತ್ತು ಎಲ್ಲ ಇದೆ ಒಂದು ಎ ಜೆ ಆಸ್ಪಿಟಲ್ ಹತ್ತಿರ ಉಂಟು ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಬಗೆ ಉಂಟು ಸ್ಕ್ಯಾನಿಂಗ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ಮತ್ತು ನಮಗೆ ಆಯುಷ್ಮಾನ್ ಕಾರ್ಡು ಮತ್ತು ಅದರಲ್ಲಿ ಎಲ್ಲ ರೀತಿಯಲ್ಲಿ ಅವರು ಸ್ಕ್ಯಾನಿಂಗ್ ಮಾಡಿ ಕೊಡ್ತಾರೆ ಮತ್ತು ಬಾ ಮಿಕ್ಕಿದ್ದು ಎಲ್ಲ ರೀತಿ ಆಸ್ಪಿಟಲವರು ನರ್ಸ್ರವರು ಎಲ್ಲ ಚೆನ್ನಾಗಿ ನೋಡ್ತಾರೆ ಮತ್ತು ಬಿ ಪಿ ಎಲ್ ಕಾರ್ಡ್ ಇದ್ದವರು ಅವರಿಗೆ ಕೆಲವು ವಿಷಯದಲ್ಲಿ ಅವರಿಗೆ ಫ್ರೀ ಆಗಿ ಮೆಡಿಶಿನ್ ಎಲ್ಲ ಸಿಗುತ್ತದೆ ಫ್ರೀ ಮೆಡಿಶಿನ್ ಸಿಗುತ್ತದೆ ಹತ್ತಿರದ್ದು ಕ್ಲೀನಿಕಲ್ಲಿ ಸಣ್ಣ ಸಣ್ಣ ಮಟ್ಟ ಜ್ವರ ಬಂದರೆ ಅಲ್ಲಿ ಹತ್ತಿರದ ಕ್ಲೀನಿಕಿಗೆ ಇದರಲ್ಲಿ ಅಲ್ಲಿ ಇರುತ್ತೇವೆ ಅಲ್ಲಿಗೆ ಹೋಗುತ್ತೇವೆ ಅಲ್ಲಿ ಎಲ್ಲ ಟೆಸ್ಟ್ ಸಣ್ಣ ಸಣ್ಣ ಇದು ಜ್ವರ ಅದೆಲ್ಲ ಬಂದರೆ ಅಲ್ಲಿ ಇದು ಮಾಡ್ತಾರೆ ಮತ್ತು ಮನೆಯಲ್ಲಿ ಮನೆ ಹತ್ತಿರ ಇದ್ದ ಕ್ಲಿನಿಕಲ್ಲಿ ಜ್ವರ ಕಾಲು ನೋವು ಹಾಗೆ ಇತರ ಇತರೇತರ ಇದ್ರಲ್ಲಿ ಕೊಡ್ತಾರೆ ಮತ್ತು ಹೇಳುದ್ ಒಂದೊಂದು ಇದರಲ್ಲಿ ಒಂದೊಂದು ಕ್ಲೀನಿಕ್ ಉಂಟು ಒಂದು ಈ ಲೈನಲ್ಲಿ ಒಂದು ನಾಲ್ಕು ಕ್ಲೀನಿಕ್ ಉಂಟು ಹತ್ತಿರ ಹತ್ತಿರ ಒಂದಾಂದ ಮೇಲೆ ಒಂದು ಮತ್ತು ಆಯುರ್ ಆಯುರ್ವೇದಿಕ್ ಸಹ ಇಲ್ಲಿ ಕ್ಲೀನಿಕ್ ಉಂಟು ಅಲ್ಲಿಗೆ ಹೋಗ್ ಹೋಗ್ತೇವೆ ಎಲ್ಲೆಲ್ಲಿ ಐಟಮ್ ಮತ್ತು ಸಣ್ಣ ಮಟ್ಟ ಬಂದರೆ ನಾವು ಸಣ್ಣ ಸಣ್ಣ ಇದ್ದರೆ ನಾವೇ ಮನೆಯಲ್ಲಿ ಆಯುರ್ವೇದ ಇದು ಗ ಗಿಡಮೂಲಿಕೆಯ ಮದ್ದನ್ನು ನಾವೇ ಮಾಡುತ್ತೇವೆ ಮತ್ತು ಎಲ್ಲ ರೀತಿಯಲ್ಲಿ ಕ್ಲೀನಿಕ್ ಜ್ವರ ಬಂದರೆ ಎಲ್ಲ ವಿಷಯದಲ್ಲೂ ಹತ್ತಿರ ಉಂಟು ನಮಗೆ ಮತ್ತು ಹೇಳುದಾದ್ರೆ ಮತ್ತೆ ಹತ್ತಿರ ಒಂದೊಂದು ಮೂರು ಕಿಲೋಮೀಟರ್ ಮೂರು ನಾಲ್ಕು ಕಿಲೋಮೀಟರಲ್ಲಿ ಆಸ್ಪಿಟಲ್ ಮತ್ತು ಎಲ್ಲ ಬಗೆಯ ಇದರಲ್ಲಿ ಇದು ಇರುತ್ತದೆ ಅಲ್ಲಿ ನರ್ಸ್ರವರೆಲ್ಲ ಎಲ್ಲ ವಿಷಯಲ್ಲಿ ನೋಡಿಕೊಳ್ಳುತ್ತಾರೆ ಮತ್ತು ಹೇಳುದಾದ್ರೆ ಡಾಕ್ಟ್ರವರೆಲ್ಲ ಚಿಕಿತ್ಸೆಗೆ ಎಲ್ಲಾ ರೀತಿಯಲ್ಲಿ ಇದು ಮಾಡಿ ಕೊ ಮಾಡಿ ಕೊಡುತ್ತಾರೆ ಹೇಳುದಂದ್ರೆ ಮತ್ತು ಎಲ್ಲ ವಿಷಯಲ್ಲಿ ಕ್ಲೀನಿಂಗ್ ಆ್ಯಂಬುಲೆನ್ಸ್ ಎಲ್ಲ ಬಗೆ ಇಲ್ಲಿ ಸಿಗುತ್ತದೆ ಮೊದಲು ಮೊದಲು ಭಾರಿ ಕಷ್ಟ ಇತ್ತು ಈಗ ಆ ಏರಿಯಾ ಎಲ್ಲ ತುಂಬ ಇದು ಆದ್ದರಿಂದ ತುಂಬ ಇಂಪ್ರೂವ್ ಆದ್ದರಿಂದ ಎಲ್ಲ ವಿಷಯದಲ್ಲು ನಮಗೆ ತೊಂದರೆ ಬರುವುದಿಲ್ಲ ಆರೋಗ್ಯದ ವಿಷಯ ಹೇಳುದಾದ್ರೆ ಇಂಪೋರ್ಟೆಂಟ್ ಇರುವಾಗ ಎಲ್ಲ ಇದರಲ್ಲಿ ಹೋಗುತ್ತೇವೆ ಮಕ್ಕಳಿಗೆಲ್ಲ ಹುಷರಿಲ್ಲದೆ ಡೈರೆಕ್ಟ್ ಇಲ್ಲಿ ಕ್ಲೀನಿಕಿಗೆ ಕರಕೊಂಡು ಬರುತ್ತೇವೆ ಕ್ಲೀನಿಕಲ್ಲಿ ಸಾಧಾರಣ ಈ ಸಣ್ಣ ಮಟ್ಟದಲ್ಲೆಲ್ಲ ವಿಷಯದಲ್ಲಿ ಈಗ ಅದು ಗುಣ ಮಾಡಿ ಕೊಡ್ತಾರೆ ಟ್ಯಾಬ್ಲೆಟ್ಟು ಮದ್ದು ಎಲ್ಲಾ ಇದರಲ್ಲಿ ಎಲ್ಲ ಇದಕ್ಕು ಕೊಡುತ್ತಾರೆ ಮತ್ತು ಮತ್ತು ಹೇಳುದಾದ್ರೆ ಒಂದು ಕೆ ಎಮ್ ಸಿ ಆಸ್ಪಿಟಲ್ ಎ ಜೆ ಆಸ್ಪಿಟಲ್ ಮತ್ತು ಜಯಶ್ರೀ ಆಸ್ಪಿಟಲ್ ಮತ್ತೆ ಶಿಟಿ ಆಸ್ಪಿಟಲ್ ಮತ್ತು ತೇಜಸ್ವಿನಿ ಅವು ಎಲುಬು ಡಾಕ್ಟ್ರ್ಗಳಿಗೆಲ್ಲ ಇದ್ದರೆ ತೇಜಸ್ವಿನಿ ಒಳ್ಳೆಯ ರೀತಿಯಲ್ಲಿ ಇದು ಮಾಡ್ತಾರೆ ಅಲ್ಲಿ ಮೆಡಿಕಲ್ ಇದು ಇದು ಮಾಡಿದರೆ ಅದರಲ್ಲಿ ಮೆಡಿಕಲ್ ಮೆಡಿಕ್ಲೇಮ್ ಮಾಡಿದರೆ ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಅದರಲ್ಲಿ ನಮಗೆ ತುಂಬ ಉಪಯೋಗ ಆಗ್ತದೆ ಮೊದಲು ಹಣ ಕಟ್ಟಿದರೆ ತುಂಬ ಉಪಯೋಗ ಆಗುತ್ತದೆ ಮತ್ತು ಮೆಡಿಕಲಲ್ಲಿ ಕೆಲವು ಡಾಕ್ಟರುಗಳು ಒಳ್ಳೆಯ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಇದರಲ್ಲಿ ಸಹಕರಿಸುತ್ತಾರೆ ಆದರೆ ಕೂಡ ನರ್ಸ್ರವರು ಸಹ ಆ ವಿಷಯದಲ್ಲಿ ಹೇಲಿಕ್ ಇಲ್ಲ ಅವರು ಸಹ ಒಳ್ಳೆಯ ರೀತಿಯಲ್ಲಿ ಸಹಕರಿಸುತ್ತಾರೆ ಮಕ್ಕ ಮಕ್ಕಳನ್ನು ಕರಕೊಂಡು ಹೋದ್ರೆ ಮಾತ್ರ ಒಳ್ಳೆಯ ರೀತಿಯಲ್ಲಿ ಇದು ರೀತಿಯಲ್ಲಿ ಟ್ರೀಟ್ಮೆಂಟು ಕೊಡ್ತಾರೆ ಮತ್ತು ಆರೋಗ್ಯದ ವಿಷಯ ಹೇಳೂದಂದ್ರೆ ಇಲ್ಲಿ ಒಳ್ಳೆಯ ಮಂಗಳೂರಲ್ಲಿ ಒಳ್ಳೆಯ ಸಿ ಆಸ್ಪಿಟಲ್ ಎಲ್ಲ ರೀತಿಯಲ್ಲಿ ಇಲ್ಲಿ ಉಂಟು ಈಗ ಆದರೆ ಗೈ ಆರೋಗ್ಯದ ವಿಷ್